ನಾವು ತುಮಕೂರು ಜಿಲ್ಲೆಯಲ್ಲಿ ಅತೀ ಹೆಚ್ಚು ಸಾಂಸ್ಕೃತಿಕ ಉತ್ಸವಗಳನ್ನು ಆಚರಿಸ್ತೀವಿ ಅದರಲ್ಲಿ ದೀಪಾವಳಿ ಹೋಳಿಹುಣ್ಣಿಮೆ ಯುಗಾದಿ ಸಂಕ್ರಾಂತಿ ನಾಗರ ಪಂಚಮಿ ಗಣೇಶನ ಹಬ್ಬ ಪೊಂಗಲ್ಲು ಗೊರವನಹಳ್ಳಿ ಜಾತ್ರೆ ಅಂತೂ ಅತ್ಯುತ್ತಮ ಮತ್ತು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಒಂದು ಹಬ್ಬ ಆಗಿದೆ ನಾನದ್ರಲ್ಲಿ ಹೇಳ್ಬೇಕಾಗಿರೋ ಹಬ್ಬ ಅಂತಂದರೆ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಅಂದರೆ ಹೆಣ್ಮಕ್ಕಳ ಹಬ್ಬ ಮತ್ತು ದೀಪಗಳ ಸಾಲು ಅಂತನ್ನೋದ್ರಲ್ಲಿ ಇನ್ನೊಂದು ಅರ್ಥ ದೀಪಾವಳಿ ಗಳಿಂದ ದೀಪಗಳನ್ನೇ ಹಚ್ಚುವ ಹಬ್ಬ ಇದನ್ನ ವಿಕ್ರಮ ಶಕೆಯ ವರ್ಷದ ಕೊನೆಯಲ್ಲಿ ಆಚರಿಸಿ ಆಚರಣೆ ಮಾಡಲಾಗುತ್ತೆ ವಿಕ್ರಮ ಶಕೆಯ ಉತ್ತರ ಭಾರತದಲ್ಲಿ ಉಪಯೋಗಿಸ್ಪಡುವುದರಿಂದ ಅಲ್ಲಿ ದೀಪಾವಳಿ ಹೊಸ ವರ್ಷದ ಹಬ್ಬವೂ ಹೌದು ಭಾರತದಲ್ಲಿ ಸಾಂಪ್ರತಿಕ್ ಸಾಂಪ್ರದಾಯಿಕವಾಗಿ ಪಂಚಾಂಗ ಚಂದ್ರ ಮಾಸವನ್ನು ಅವಲಂಬಿಸಿದೆ ಅಂದರೆ ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಅಮವಾಸ್ಯೆ ಹಾಗೂ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಪಾಡ್ಯೆ ಈ ದಿನದ ದೀಪಾವಳಿಯನ್ನು ನಾವು ಆಚರಣೆ ಮಾಡಲಾಗುತ್ತೆ ದೀಪಾವಳಿಗೆ ಇರುವಂಥ ಒಂದು ಪರ್ಯಾಯ ಹೆಸರು ಅಂತಂದರೆ ದಿವಾಲಿ ಅಂತ ಹೇಳ್ಬೋದು ಇದನ್ನು ಹಿಂದು ಸಿಖ್ ಮತ್ತೆ ಬೌದ್ದರು ಸಹ ಆಚರಿಸ್ತಾರೆ ಇದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ರೀತಿಯಲ್ಲಿ ಒಂದು ಆಚರಣೆಯನ್ನು ಮಾಡ್ಬೋದು ದೀಪ ಬೆಳಕಿಗೆ ಮತ್ತು ಈ ಈ ಏನೇನು ಇದ್ರಲ್ಲಿ ಮುಂತಾದ ಅಲಂಕಾರ ಮಾಡೋದಾಗಿರ್ಬಹುದು ದೀಪಗಳಿಂದ ಎಲ್ಲ ಮನೆಗಳನ್ನು ಪೂರ್ತಿಯಾಗಿ ಅಲಂಕಾರ ಮಾಡ್ಬೋದು ಮತ್ತೆ ಮಕ್ಕಳೆಲ್ಲ ಸಿಹಿ ತಿನ್ನೋದಾಗಿರ್ಬೋದು ಮತ್ತೆ ಪಟಾಕಿ ಹಚ್ಚೋದಾಗಿರ್ಬೊದು ಮತ್ತೆ ಇಲ್ಲಿ ಮುಖ್ಯವಾಗಿ ದೀಪಾವಳೀಲಿ ಗೋವಿನ ಪೂಜೆ ಮತ್ತು ಮಹಾಲಕ್ಷ್ಮಿ ಪೂಜೇನ ಅತ್ಯಂತ ಹೆಚ್ಚಾಗಿ ಮಾಡೋದು ಕಂಡು ಬರುತ್ತೆ ಈ ಗೋವಿನ ಸಗಣಿಯಿಂದ ಸಹ ಮನೆಯನ್ನು ಅಲಂಕಾರ ಮಾಡಿ ಹಟ್ಟಿ ಹಾಕಿ ಅಮೇಲೆ ಹಸುನ ಮನೆ ಒಳಗೆ ಕರ್ಕೊಂಡು ಅದಕ್ಕೆ ಪೊಜೆ ಮಾಡಿ ಅದಕ್ಕೆ ಅವತ್ತಿನ ದಿನ ಆಹಾರ ಕೊಡೊದಾಗಿರ್ಬೋದು ಮತ್ತೆ ವಿಶೇಷವಾಗಿ ಮನೇನ ಅಲಂಕಾರ ಮಡೋದಾಗಿರ್ಬೋದು ಮತ್ತೆ ಉಡುಗೊರೆ ನಾವು ನಮ್ಮ ಪ್ರೀತಿ ಪಾತ್ರರಾದವ್ರಿಗೆ ಈ ಹಬ್ಬದ ದಿವಸ ನಾವು ಏನೇನು ನಮಗೆ ಉಡುಗೊರೆ ಕೊಡ್ಬೇಕು ಅನ್ಸುತ್ತೋ ಆ ಥರ ಉಡುಗೊರೇನ ಕೊಡ್ಬೊದಾಗಿದೆ ಹಾಗೆ ಮತ್ತೆ ಹೋಳಿ ಹುಣ್ಣಿಮೇನು ಸಹ ಹೋಳಿ ಹುಣ್ಣಿಮೇನು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದೇ ಹೋಳಿ ಹಬ್ಬ ಅಥವಾ ಕಾಮನ ಹಬ್ಬ ಅಂತನೂ ಆಚರಿಸ್ತೀವಿದನ್ನು ಇದು ನಾವು ಈ ಉತ್ತರ ಭಾರತದಲ್ಲಿ ಈ ಹಬ್ಬಕ್ಕೆ ಹೆಚ್ಚು ಮಹತ್ವ ಇದೆ ಈ ಹಬ್ಬದ ದಿನ ನಾವು ಕಾಮಣ್ಣ ಕೂರಿಸ್ತಿವಿ ಮತ್ತೆ ಹಬ್ಬದ ದಿನ ಸುಡೋ ಹೋಳಿಗೇನ ಮನೆಯಲ್ಲಿ ತಿನ್ನೊಕೋಸ್ಕರ ಮಾಡಲಾಗುತ್ತೆ ಮತ್ತೆ ಇದನ್ನು ಸ್ವೀಟ್ನ ಹೆಚ್ಚು ಈ ಹಬ್ಬದ ದಿನ ಉಪಯೋಗಿಸ್ತೀವಿ ಈ ಹಬ್ಬದ ದಿವಸ ಕಾಮಣ್ಣ ಮತ್ತೆ ರತಿಯರನ್ನು ಕೂರಿಸಿ ಅತ್ಯಂತ ಮನೋರಂಜನೆಯ ಆಟಗಳನ್ನು ಸಹ ಆಡ್ತೀವಿ ಈ ಹಬ್ಬದ ದಿನ ಒಬ್ಬರಿಂದ ಒಬ್ಬರಿಗೆ ಬಣ್ಣ ಹಚ್ಚೋದಾಗಿರ್ಬೋದು ಎಲ್ಲರ ಜೊತೆ ಖುಷಿ ಖುಷಿಯಿಂದ ಸಂಭ್ರಮದಿಂದ ಆಟಾಡೋದಾಗಿರ್ಬೋದು ಮತ್ತೆ ಎಲ್ಲರಿಗೂ ಆ ಹಬ್ಬದ ದಿನವೇ ಒಂದು ಶುಭಾಷಯ ತಿಳಿಸೋದಾಗಿರ್ಬೋದು ಈತ್ರೆಲ್ಲ ನಾವು ವಿಜೃಂಭಣೆಯಿಂದ ಈ ಹಬ್ಬನೂ ಸಹ ಆಚರಣೆ ಮಾಡ್ತೀವಿ